ಫೋನ್ ನಮಗೆ ಪ್ರಮುಖ ಆಗಿರೋ ಅಂತ ಒಂದು ವಸ್ತು ಆಗಿರುತ್ತೆ ಏಕೆ ಅಂತಂದರೆ ಫೋನಿಂದ ನಾವು ಇಂಟರ್ನೆಟ್ನ ಕನೆಕ್ಟ್ ಮಾಡಿಕೊಂಡು ಅದರೊಳಗೆ ಬೇಕಾಗಿರೋ ಅಂಥ ಎಲ್ಲ ವಿಷ್ಯಗಳನ್ನ ನಾವು ತಿಳ್ಕೊಳ್ಬೋದಾಗಿರುತ್ತೆ ಮತ್ತೆ ಫೋನಿಂದ ನಾವು ಏತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫೋನ್ನ ಬೇರೆ ವ್ಯಕ್ತಿ ಈಗ ಒಂದು ಊರಲ್ಲಿರ್ತಾರೆ ಇನ್ನೊಂದು ಊರಲ್ಲಿ ಅವ್ರಿಗೆ ನಾವು ಕರೆ ಮಾಡ್ಬೇಕಾಗಿರುತ್ತೆ ಅದರಿಂದ ಫೋನ್ನ ಯೂಸ್ ಮಾಡ್ತೀವಿ ನಾವು ಫೋನಿಂದ ಹೆಂಗೆ ಯು ಉಪಯೋಗ ಅಂತಂದರೆ ಇವಾಗ ವಿದ್ಯಾರ್ಥಿಗಳಿಗೆ ಫೋನ್ ತುಂಬ ಇಂಪಾರ್ಟೆಂಟಾಗಿರುತ್ತೆ ಪ್ರಮುಖ ಆಗಿರುತ್ತೆ ಏಕೆ ಅಂತಂದರೆ ಫೋನಿಂದ ನಾವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿಬಿಟ್ಟು ಆ ಎಕ್ಸಾಮ್ನ ನಾವು ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುತ್ತೆ ಏಕೆಂದ್ರೆ ಅದು ಎಕ್ಸಾಮ್ ನಾವು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ನಾವು ಆ ಸೆಕ್ಷನ್ನ ಮುಗಿಸ್ಕೊಳ್ಳೋಕಾಗೋದು ಮತ್ತೆ ವಯಸ್ಸಾಗಿರೋರು ಇರ್ತಾರಲ್ವ ಮನೇಲಿ ಅವರು ನ್ಯೂಸ್ಗಳನ್ನ ನೋಡೋದು ವಾರ್ತೆಗಳನ್ನ ಮತ್ತು ಮತ್ತು ಫಿಲಮ್ಸ್ಗಳನ್ನ ನೋಡೋದಾಗಿರ್ಬೋದು ಏನೇ ಒಂದಾಗಿದ್ದರೂ ಕೂಡ ಅವರು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾರೆ ನಾವು ಕರೆಂಟಿದ್ದರೆ ಮಾತ್ರ ಟಿವಿಯಲ್ಲಿ ನೋಡೋಕಾಗೋದು ಇಲ್ಲ ಅಂತಂದರೆ ನಾವು ಫೋನ್ ಇಟ್ಕೊಂಡು ಫೋನಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಅದರೊಳ್ಗೆ ನಾವು ನೋಡ್ಕೊಳ್ಬಹುದಾಗಿರುತ್ತೆ ಫೋನ್ ನಮಗೆ ತುಂಬ ಪ್ರಮುಖ ಆಗಿರೋ ಅಂತ ಅಂಶ ಆಗಿರುತ್ತೆ ಮತ್ತೆ ಪ ಫೋನಿಂದ ನಾವು ಏನೆಲ್ಲ ಕಲ್ತ್ಕೊಳ್ಬೋದು ಮತ್ತೆ ಅದರಿಂದ ಏನು ಉಪಯೋಗ ಆಗಿರುತ್ತೆ ಮತ್ತು ಅಡ್ಗೆ ಯಾರಿಗೆ ಬರಲ್ವೊ ಅದನ್ನು ಅಡ್ಗೆಯೂ ಸಹ ನಾವು ನೋಡಿ ಫೋನಿಂದ ಕಲ್ತ್ಕೊಳ್ಬೋದಾಗಿರುತ್ತೆ ಪೋನ್ ಅದಕ್ಕೇನೇನು ತುಂಬ ಪ್ರಮುಖ ಆಗಿರೋ ಅಂಥ ಅಂಶ ಆಗಿರುತ್ತೆ ಪ್ರತಿ ಒಬ್ರಿಗೂ ಕೂಡ ಮತ್ತೆ ಫೋನಿಂದ ನಾವು ಎಲ್ಲಿದ್ದೀವಿ ಮತ್ತೆ ಯಾವ ಕಡೆ ಹೋಗಬೇಕು ಅನ್ನೋ ದಾರಿ ಕೂಡ ನಮಗೆ ತೋರಿಸುತ್ತೆ ಫೋನ್ ಇದ್ದರೆ ನಮಗೆ ಎಲ್ಲೋಗ್ಬೇಕು ಅದು ಸುಲಭ ಆಗುತ್ತೆ ಮತ್ತೆ ಹುಡ್ಕೋ ಥರ ಇರೋದಿಲ್ಲ ಆದ್ದರಿಂದ ನಾವು ಏನೋ ವಸ್ ಸ್ಥಳಕ್ಕೆ ಹೋಗ್ಬೇಕು ಅಂತಂದರೆ ಅದರದ್ದು ಲೊಕೇಶನ್ ಹಾಕ್ಕೊಂಡು ನಾವು ಅಲ್ಲಿಗೆ ಬೇಗ ಹೋಗಿ ತಲುಪ್ಪೋದಾಗಿರುತ್ತೆ ಅದರಿಂದ ಫೋನು ತುಂಬ ನಮಗೆ ಪ್ರಮುಖ ಆಗಿರೋ ಅಂಥ ಅಂಶ ಆಗಿರುತ್ತೆ ಫೋನ್ ನಮಗೆ ಎಲ್ರಿಗೂ ಪ್ರತಿ ಒಬ್ರಿಗೂ ಬೇಕೇ ಬೇಕಾಗಿರುತ್ತೆ ಫೋನ್ ಇದ್ದರೆ ನಾವು ಏನೋ ಏನೇ ಒಂದು ವಸ್ತುನ ಖರೀದಿಸ್ಬೇಕಾದ್ರೂನೂ ಅದನ್ನು ಅಮು ದುಡ್ಡು ಯಾವಾಗಲೂ ನಾವು ಇಟ್ಕೊಂಡಿರಲ್ಲ ಫೋನಿಂದ ನಾವು ದುಡ್ಡನ್ನ ಕಟ್ಬಿಟ್ಟು ನಾವು ತಗೊಳ್ಬೋದಾಗಿರುತ್ತೆ ಈಗ ಬಸಲ್ಲಿ ಟಿಕೆಟ್ ತಗೊಳ್ತೀವಿ ಅಲ್ಲಿ ಚೇಂಜ್ ಚೇಂಜ್ಗಳು ನಮ್ಮ ಹತ್ರ ಇರಲ್ಲ ಅವರು ಚೇಂಜು ಹುಡ್ಕೋದಕ್ಕಾಗಲ್ಲ ಬಸ್ ಕಂಡಕ್ಟರ್ ಕೂಡ ಅದಕ್ಕೇನೆ ನಾವು ಫೋನ್ ಇಟ್ಕೊಂಡಿದ್ದರೆ ಫೋನಿಂದ ಫೋನ್ ಪೇ ಇಲ್ಲಂದ್ರೆ ಗೂಗಲ್ ಪೇ ಪೇ ಟಿ ಯಮ್ ಈ ಥರದ್ರಿಂದ ನಾವು ಫೋನ್ ಪೇ ಮಾಡಿಬಿಟ್ಟು ಟಿಕೆಟ್ನ ತಗೊಳ್ಬೋದಾಗಿರುತ್ತೆ ಇಲ್ಲಾಂತಂದ್ರೆ ನಾವೇನು ಮಾಡಬೇಕಾಗುತ್ತೆ ಆ ಬಸ್ನ ಇಳಿಬೇಕಾಗುತ್ತೆ ಬೇರೆ ಬಸ್ ಹತ್ತಬೇಕಾಗುತ್ತೆ ಆದ್ದರಿಂದ ನಮ್ಗೆ ಆಗಲ್ಲ ಇವಾಗ ಶಾಪಿಂಗ್ ಮಾಲ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಅಲ್ಲೂನು ನಾವು ಯಾವಾಗಲೂ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಾಗಲ್ಲ ಏಕೆಂದ್ರೆ ಚೇಂಜ್ಗಳು ನಮ್ಮ ಹತ್ರ ಇರೋದಿಲ್ಲ ಆದ್ದರಿಂದ ನಾವು ಫೋನಿಂದ ಕೊಟ್ಬಿಟ್ಟು ಫೋನಿಂದ ನಾವು ವಸ್ತುಗಳನ್ನ ಖರೀದಿ ಮಾಡ್ಬೋದಾಗಿರುತ್ತೆ ಫೋನಿಂದ ದುಡ್ಡನ್ನ ಕೊಟ್ಟು ಅದಕ್ಕೇನೆ ಫೋನ್ ತುಂಬ ಇಂಪ್ ಪ್ರಮುಖ ಆಗಿರೋ ಅಂಥ ಅಂಶ ಆಗಿರುತ್ತೆ